ಹಲೋ ಹಲೋ ಗೀತ ಟ್ರಾವೆಲ್ಸಲ್ವರೀ ಆಂ ಹಾಂ ಹಾಂ ನಿಮ್ಮ ಟ್ರಾವೆಲ್ಸಿಂದ ಈ ಜುಬ್ಲಿ ಸರ್ಕಲ್ಲಿಂದ ಶಿವ್ಗಿರಿಗೆ ಹೋಗಕ್ಕೆ ಬಸ್ ಇದ್ದಾವಾ ಏನು ರೇಟ್ ಇದೆ ರೀ ಮಕ್ಳಿಗೆ ಇನ್ನು ದೊಡ್ಡೋರಿಗೆ ಹಾಂ ಮುಂದೆ ನಮ್ದು ಹಾಗೆ ಅಲ್ಲಿ ಯೂನಿವರ್ಶಿಟ್ ಅಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಯೂನಿವರ್ಶಿಟಿಗೆ ಹೋಗೋದ್ ಇದೆ ಎಷ್ಟು ಒಂದು ಹತ್ತು ಮಕ್ಳು ಹಿಡ್ಯೋಂಥದ್ದು ನಿಮ್ಮಲ್ಲಿ ಸರ್ ಟೂರಿಸ್ಟ್ ಬಸ್ ಇದಾವ ಸಣ್ಣ ಸ್ಮಾಲ್ ಬಸ್ಸು ಹೌದಾ ಇನ್ನು ಬೆಂಗ್ಳೂರು ಟೂರಿಸ್ಟ್ ಹೋಗಬೇಕಂದ್ರೆ ಏನು ಮಾಡಬೇಕ್ರಿ ನಿಮ್ಮ ಹತ್ತಿರ ದೊಡ್ಡೋರೆಲ್ಲ ಕರ್ಕೊಂಡು ಹೋಗಬೇಕು ಒಂದು ಮೂವತ್ತು ಮಂದಿಗೆ ಅಂದರೆ ಹಾಂ ನಮಗೆ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಕೊಡ್ತೀರ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಕೊಡ್ತೀರ ನೈಟ್ ಅಂದ್ರೆ ನೈಟು ಕೊಡ್ತೀರಲ್ವ ಬಸ್ಸು ಮತ್ತು ನಮಗೆ ಈಗ ಜುಬ್ಲಿ ಸರ್ಕಲಿಂದ ಕಲ್ಯಾಣ ನಗರಕ್ಕು ಇರಬೇಕಲ್ಲ ಬಸ್ ನಿಮ್ಮದು ಟ್ರಾವೆಲ್ಸದ್ದು ಹೌದಾ ಆಂ ಹಾಂ ಅಂದರೆ ನಿಮ್ದು ಬಸ್ನಲ್ಲಿ ಡ್ರೈವರ್ ಅಷ್ಟೇ ಇರ್ತಾನಾ ಕಂಡಕ್ಟ್ರು ಇರ್ತಾನಾ ಹ್ಞೂ ಹ್ಞೂ ಹ್ಞೂ ಹೌದಲ್ವ ಓಕೆ ಓಕೆ ಈಗ ನಾವು ಈಗ ಒಂದು ಕೆಲಸ ಮಾಡಿರಿ ಕಲ್ಯಾಣ ನಗರದಿಂದ ನಾವು ಮಕ್ಕಳನ್ನ ನಿಮ್ಮ ಶಿವಗಿರಿ ಸ್ಕೂಲಿಗೆ ಕಳ್ಸ್ಬೇಕಾಗಿದೆ ಆ್ಯಂಡ್ ನಮಗೆ ಬಸ್ಸಿಂದು ಅನುಕೂಲತೆ ಮಾಡಿ ಕೊಡ್ತೀರಾ

ಹಾಂ ಹಾಂ ಅಂದರೆ ಈಗ ಟೂರಿಸ್ಟ್ ಬಸ್ ಇದಾವಲ್ಲ ನಿಮ್ಮಲ್ಲೇ ಅವು ಲಕ್ಜುರಿ ಬಸ್ ಇದಾವ ಹೆಂಗೆ ಇದಾವ್ರೀ ಇವು ಈ ಲಕ್ಜುರಿ ಬಸ್ಸಲ್ಲಿ ಏನು ಫೆಸಲಿಟಿ ಇಟ್ಟಿದ್ದೀರಿ ನೀವು ಹ್ಞೂ ಮ್ಯೂಸಿಕ್ಕು ಟಿ ವಿ ಎಲ್ಲ ಬರುತ್ತಾ ಹ್ಞೂ ಓಕೆ ಹಂಗಾರ್ ನಂದು ಒಂದು ಐದು ಸೀಟ್ ಬುಕ್ ಮಾಡಿಬಿಡಿ ಓಕೆ ಬಾಯ್